ಎಂಟು ಸೆಪ್ಟಂಬರ್ ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಹದಿನಾಲ್ಕು ಏಪ್ರಿಲು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಪ್ಪತ್ತೇಳು ಜೂನು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಇಪ್ಪತ್ತೈದು ಆಗಸ್ಟು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಎರಡು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತ ಐದು